ಹಲೋ ಸ್ವಾತಿ ರೆಸ್ಟೋರೆಂಟ್ ಅಲ್ಲವಾ ನಾನು ಸ್ವಿಗ್ಗಿಯಲ್ಲಿ ನಿಮ್ಮ ರೆಸ್ಟೋರೆಂಟಿಂದ ಮಸಾಲೆ ದೋಸೆ ಆರ್ಡರ್ ಮಾಡಿದ್ದೆ ನಾನು ತಪ್ಪಾಗಿ ವಿಳಾಸ ಕೊಟ್ಟಿದ್ದೆ ನಾನು ಬಿ ಎಚ್ ರೋಡ್ ಕೊಟ್ಟಿದ್ದೆ ಈವಾಗ ನನಗೆ ಬಿ ಎಚ್ ರೋಡಿಗೆ ಬೇಡ ಮನೆ ನಂಬರ್ ಇಪ್ಪತ್ತೊಂದು ಗಾಂಧಿ ನಗರ ಮೂರನೇ ತಿರುವು ಈ ವಿಳಾಸಕ್ಕೆ ಕ ನನ್ನ ಆರ್ಡರನ್ನು ಕಳಿಸಿ ಕೊಡಿ